ನಾವು ಒಂದು ಗ್ಯಾಸ್ ಬುಕ್ ಮಾಡಿದ್ದೆ ರೀ ನಮಗೆ ಈಗ ಬೇಕಾಗಿತ್ತು ರೀ ನಾವು ನಾಲ್ಕು ದಿನ ಆಯಿತ್ರೀ ಹ್ಞೂ ಅವಾಗೆ ಬುಕ್ ನಮಗೀಗ ಅಡಿಗೆ ಮಾಡೋದದರಿ ಗ್ಯಾಸ್ ಇಲ್ದೇ ಏನು ಅಡಿಗೆ ಮಾಡಿಲ್ಲ ರೀ ಮನೆಗೆಲ್ಲ ಬೀಗರು ಬಂದಾರೆ ರೀ ಹ್ಞೂ ಎಷ್ಟು ಆಗ್ತದೆ ರೀ ಅಮೌಂಟ್

ನಮಗೆ ರೀ ಎರಡು ತಿಂಗ್ಳು ಒನ್ ಬೇಕಾಗ್ತದ್ ರೀ ನಮಗೆ ಒಂದು ಸಿಲಿಂಡರ್

ನೋಡಿ ಹ್ಞೂ ಹಾಂ ರೀ ಕಾಲ್ ಮಾಡ್ತೀವಿ ರೀ ಆಮೇಲೆ ಈಗ ಅರ್ಜೆಂಟ್ ಬೇಕಾಗಿದೆ ನಮಗೆ ಕಳಿಸಿ ಕೊಡ್ರಿ ಜಲ್ದಿ ರಮಾಕಾಂತ್ ಕುಲಕರ್ಣಿ ಹಾಸ್ಪಿಟಲ್ ಅದಾ ರೀ ಹಾಂ ರೀ ಸ್ಟ್ರೇಟ್ ತಗೋಳಿ ರೀ ಒಂದು ಬಿಲ್ಡಿಂಗ್ ಅದಾ ನೋಡ್ರಿ ಹಾಂ ರೀ ಬ ಅಲ್ಲೇ ಬರ್ಬೇಕು ರೀ ಬಿಡ್ಲಿಂಗ್ ಒಳಗೆ ತರ್ಡ್ ಫ್ಲೋರ್ ಅದಾ ನೋಡ್ರಿ

ಮತ್ತು ನಾವೇ ತಗೊಂಡು ಹೋಗ್ಬೇಕ್ ಏನ್ರಿ ಮೇಲೆ ನಾವು ಏಜ್ ಆದವ್ರು ಇದ್ದೇವೆ ರೀ ಎಕ್ಸ್ಟ್ರಾ ಅಂದ್ರೆ ಎಷ್ಟಾಗ್ತದೆ ರೀ

ಎಷ್ಟು ಆಗ್ತದ್ ರೀ ಅಷ್ಟು ಅಂದ್ರೆ ಎಷ್ಟು ರೀ ಹೇಳ್ರಿ ನೀವು ಹಂಗೆ ಅಂದ್ರೆ ಹೆಂಗ್ ರೀ ಸ್ವಲ್ಪ್ ನೂರು ಇಲ್ಲಂದ್ರೆ ಐವತ್ತು ಮಾಡ್ಬೇಕು ರೀ

ಇಲ್ರಿ ಆಗೋಲ್ಲ ರೀ ಐದ್ನೂರು ಅಂದ್ರೆ ಯಾರು ಕೊಡ್ತಿರ್ಬೇಕು ಹೇಳ್ರಿ ಹ್ಞೂ ನೂರು ರುಪಾಯಿ ತಗೋಬೇಕು ರೀ ಲಾಸ್ಟ್ ನೂರು ರುಪಾಯಿ ಕೊಡ್ತೀನಿ ಜಲ್ದಿ ಬರ್ರಿ ಬಂದ ಮೇಲೆ ನೀವು ಕಾಲ್ ಮಾಡ್ರಿ ನಮ್ಮಅಮ್ಮ ಬರ್ತೀವಿ ರೀ ಹಾಂ ಸ್ವಲ್ಪ್ ಜಲ್ದಿ ಬರ್ರಿ ಈ ಸಲ ಮನೆಯಾಗ್ ಅಡಿಗೆ ಮಾಡೋದದಾ ರೀ ಬೀಗರು ಎಲ್ಲ ಬಂದಾರೆ ರೀ ಹಿಂಗೆ ಯಾಕೆ ಮಾಡುತ್ತೀರಿ ನೀವು